ರನ್ನಿಂಗ್ ಇದ್ರಲ್ಲಿ ಏನೆಂದ್ರೆ ನಾನು ಸಾಧಾರಣ ಸೆ ಏಳನೇ ಕ್ಲಾಸಿನಿಂದ ಈ ರನ್ನಿಂಗಲ್ಲಿ ಎಲ್ಲ ಕಾಂಪಿಟೀಷನ್ ಮಾಡ್ತಿದ್ದೆ ರನ್ನಿಂಗ್ ಹೆಚ್ಚಾಗಿ ನಾನು ಅಂಡ್ರೆಡ್ ಮೀಟರ್ ಮತ್ತೆ ಟೂ ಅಂಡ್ರೆಡ್ ಮೀಟರು ಕೊಂಪ್ಲೀಟ್ ಮಾಡ್ತಿದ್ದದ್ದು ಅಲ್ಲದೆ ನಾನು ಐ ಟಿ ಐ ಮಾಡುವಾಗ ಕೂಡ ಇದು ಮಂಗಳೂರು ಇದರಲ್ಲಿ ಅದ್ರಲ್ಲು ಕೊಂಪಿಟೀಷನ್ ಮಾಡಿದ್ದೀನಿ ಆದರೆ ರನ್ನಿಂಗಲ್ಲಂದ್ರೆ ಯಾವ ರೀತಿ ಅಂದರೆ ಮಾನಸಿಕವಾಗಿ ರಿಲ್ಯಾಕ್ಸ್ ಆಗ್ತದೆ ಮಾನಸಿಕ ನಮ್ಮ ದೇಹ ಒಂದು ಎಕ್ಸಸೈಸ್ ಮಾಡಿದಾಗೆ ಆ ರೀತಿ ಇದು ಇದಾಗ್ತದೆ ಮಾತ್ರವಲ್ಲದೆ ನಮ್ಮ ದೇಹ ಸದೃಢ ಆಗಿ ಇದು ಇರ್ತದೆ ಅಂತೇಳಿ ಹೇಳ್ಬೋದು ಅಷ್ಟೆ